ಆಂ ನಮಸ್ತೆ ಹೇಳಿ ಯಾರು ಆಂ ಓಕೆ ಹೇಳಿ ಓಹ್ ರೋಹಿಣಿ ಜಾಮ್ರಾಜನಗರ ಅಲ್ವ ಓಕೆ ಹಾಂ ಹೇಳಿದ್ದಿರಲ್ಲ ಏನು ಹುಷಾರಿಲ್ಲ ಅಂತ ಹೇಳಿದ್ದಿರಿ ಹೌದಾ ಹಾಂ ಓಕೆ ನೀವು ನೆನ್ನೆ ಕೊಟ್ಟಿರೊ ಟ್ಯಾಬ್ಲೆಟ್ಸೆಲ್ಲ ತಗೊಂಡ್ರಾ ಆದ್ರೂ ಕಡಿಮೆ ಆಗಿಲ್ವಾ ಊಟ ತಿಂಡಿ ಏನೇನು ತಿನ್ತಾ ಇದ್ದೀರಾ ಅಲ್ಲ ನಾನು ಕೇಳಿದ್ದು ಮನೇಲ್ಲಿ ದಿನ ಊಟ ತಿಂಡಿ ಏನು ಮಾಡ್ತೀರಾ ಅಂತ ಹೌದಾ ಸ್ವಲ್ಪ ರೈಸ್ ಐಟಮ್ಸ್ ಎಲ್ಲ ಕಡಿಮೆ ಮಾಡಿಬಿಟ್ಟು ಗಂಜಿ ಮತ್ತು ಹಾಲು ಬ್ರೆಡ್ಡು ಸ್ವಲ್ಪ ಆ ಥರ ತಿನ್ನಿ ಹಾಂ ಮತ್ತು ನೆನ್ನೆ ಮೊನ್ನೆ ಏನಾದ್ರೂ ಹೊರ್ಗಡೆ ನ್ಯಾ ಔಟ್ಸೈಡ್ ಏನಾದ್ರು ಗೋಬಿ ಪಾನಿಪುರಿ ಆ ಥರ ಏನಾದ್ರೂ ತಿಂದಿರಾ ಅಲ್ಲ ಮೇಡಮ್ ನೀವು ಇಂಜೆಕ್ಷನ್ ಮಾಡ್ಸ್ಕೊಂಡು ಹೋಗಿದ್ದೀರಾ ಅಲ್ವಾ ಸೊ ಹಾಗಾಗಿ ಅದು ಜಂಕ್ ಫುಡ್ಸ್ ಏನು ತಿನ್ನಕ್ಕೋಗ್ಬೇಡಿ ಇವಾಗ ಕಡಿಮೆ ಆಗಿಲ್ಲ ಅಲ್ವಾ ನಿಮಗೆ ಓಕೆ ಹಾಂ ಶೂರ್ ನಿಮ್ಗೆ ಕಡಿಮೆ ಆಗಿಲ್ಲ ಎರಡು ದಿನ ಆಗಿ ಅಂತ ಹೇಳಿದ್ಮೇಲೆ ನೀವು ಬರಲೇಬೇಕಾಗಿತ್ತು ಖಂಡಿತ ಇನ್ನೂ ಏನು ಆಗ್ತಾ ಇದೆ ಇವಾಗ ನಿಮಗೆ

ಹೌದಾ ಹಾಂ ಯಾವಾಗಿಂದ ಮತ್ತೆ ಅದು ಆಸ್ಪಿಟ್ಲ್ಗೆ ಬಂದು ಹೋದಾಗಿಂದ ಕಡಿಮೆ ಆಗಿಲ್ವಾ ಹೌದಾ ಸರಿ ನಾಳೆ ಬನ್ನಿ ಎಷ್ಟೊತ್ತಿಗೆ ಬರಬೇಕು

ತ್ರೆ ನಿಮಗೆ ನಾಳೆ ನಾನು ಹ್ಞೂ ಹ್ಞೂ ಆ ಟೋಕನಿದೆ ನಾಳೆ ಮಾರ್ನಿಂಗಿಂದ ನಾನು ಇವ್ನಿಂಗ್ ತನಕ ಕೂಡ ಇರ್ತೀನಿ ಅದೇ ನಾನು ಮಾರ್ನಿಂಗಿಂದ ಇವ್ನಿಂಗ್ ತನಕ ಹಾಂ ಓಕೆ ನೀವು ಬರಬೇಕಾದ್ರೆ ನೆನ್ನೆ ತಗೊಂ ಬಂದಿದ್ದಿರಲ್ಲ ಸ್ಲಿಪ್ ತಗೊಂ ಬಂದುಬಿಡಿ ಹಾಂ ಓಕೆ ತ್ಯಾಂಕ್ ಯು